ಬೈಕ್ನ ನಾವು ಓಡಿಸ್ಬೇಕಾರೆ ಸೇಫ್ಟಿ ಫಸ್ಟ್ ಇರಬೇಕು ಸೇಫ್ಟಿ ಅಂದರೆ ಹೆಲ್ಮೆಟ್ಟು ಗ್ಲವ್ಸು ರೈಡಿಂಗ್ ಜಾಕೆಟು ರೈಡಿಂಗ್ ಶೂಸು ಅದು ಅದಂತು ಮೇನು ಯಾಕಂದರೆ ಸಡನ್ನಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಕೆಲವ್ರು ಇರ್ತಾರೆ ಹೆಲ್ಮೆಟ್ ಇಲ್ದೇ ಫುಲ್ ಸ್ಪೀಡಾಗೋಗೋದು ಬೀಳೋದು ಆಮೇಲೆ ಸ್ಪಾಟ್ ಔಟಾಗಿ ಆ್ಯಕ್ಸಿಡೆಂಟಾಗಿ ಸಾಯೋದು ಯಾಕೆ ಅದೆಲ್ಲ ಅದಕೋಸ್ಕರ ಇದನ್ನ ತಡೆಗಟ್ಟೋಕ್ಕೆ ಗೋರ್ಮೆಂಟವರು ಫುಲ್ ಸ್ಟ್ರಿಕ್ಟಾಗಿ ಇದು ಮಾಡೋರೆ ಹೆಲ್ಮೆಟ್ಟು ಎಲ್ಲ ಚೆಕ್ ಮಾಡಬೇಕು ಮತ್ತು ಹೋಗ್ಬೇಕು ಹೋಗಕ್ಕು ಮುಂಚೆ ಎಮಿಷನ್ ಟೆಸ್ಟೆಲ್ಲ ಮಾಡಿಸಿ ಮಡಗಿರ್ಬೇಕು ಟ್ರಾಫಿಕ್ ರೂಲ್ಸನ್ನೆಲ್ಲ ಫಾಲೋ ಮಾಡಬೇಕು ಈ ಸ್ಕೂಲು ಹತ್ರ ಎಲ್ಲ ನಾವು ಎಷ್ಟೇ ಸ್ಪೀಡಲ್ಲಿದ್ರು ಫೋರ್ಟಿಗೆ ಬಂದು ಬಿಡಬೇಕು ಯಾಕಂದರೆ ಸ್ಕೂಲ್ ಮಕ್ಕಳು ಓಡಾಡೋ ರೋಡದು ಹೀಗೇ ಹಿಂಗೆ ಮೈಸೂರಲ್ಲಿ ಹಿಂಗೆ ಒಂದುಡುಗಿಗೆ ಯಾರೋ ಒಬ್ಬ ಸ್ಪೀಡಲ್ಲಿ ಬಂದು ಗುದ್ದಿ ಆ ಹುಡ್ಗಿನೂ ಸ್ಪಾಟ್ ಔಟು ಅವನೂ ಸ್ಪಾಟ್ ಔಟು ಅವ್ನು ಹೆಲ್ಮೆಟ್ ಏನೂ ಹಾಕಿರ್ಲಿಲ್ಲ ಪಾಪ ಆ ಚಿಕ್ಕ ಹುಡ್ಗಿ ಏನು ಮಾಡೋದು ಇದನ್ನೆಲ್ಲ ತಪ್ಸಕ್ಕೇ ಪೋಲೀಸವರು ಸ್ಟ್ರಿಕ್ಟಾಗಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿಸಿ ಇವಾಗ ಎಲ್ಲೇ ಹೆಲ್ಮೆಟ್ ಇಲ್ಲ ಅಂದರು ಟ್ರಾಫಿಕ್ ಸಿಗ್ನಲ್ಲಿಂದ ಫೋಟೋ ಹೊಡ್ದಿ ಡೈರೆಕ್ಟ್ ಮನೆಗೆ ನೋಟೀಸ್ ಕಳಿಸ್ತಾರೆ ಕಟ್ಟಿಲ್ಲ ಅಂದ್ರೆ ಒಂದು ಎರಡು ದಿವ್ಸದಲ್ಲಿ ಬಂದು ಬೈಕ್ನ ಸೀಸ್ ಮಾಡ್ಕೊಂಡು ಕೋರ್ಟಿಗೆ ಹೋಗ್ ಬಿಡ್ಸಿಕೊಳ್ಳಿ ಅಂತ ಹೇಳ್ತಾರೆ ಈ ಥರ ತಪ್ಪುಗಳನ್ನು ಈ ಥರ ತಪ್ಪುಗಳೆಲ್ಲ ಮಾಡ್ಬಾರ್ದು ಆದರು ಗೊತ್ತಿಲ್ಲ ಇತ್ತೀಚೆಗೆ ನಮ್ಮ ನಮ್ಮಂಥ ಟೀನೇಜರ್ಸು ಕೇಳೋಲ್ಲ ನನಗು ಒಂದುಸತಿ ನಾನು ಹಿಂಗೆ ಇದ್ದೆ ನನಗು ನನ್ನ ಬರ್ತಡೇ ದಿವಸ ಓವರ್ ಸ್ಪೀಡಲ್ಲಿದ್ದೆ ಹೋಗಿ ಕಂಬಕ್ಕಿನ್ನೇನು ಗುದ್ದಬೇಕು ಗಾಡಿ ಹೆಂಗೊ ಸ್ಕಿಡ್ಡಾಗಿ ಬಿದ್ದೆ ನನಗೆ ಮುಖಕ್ಕೆಲ್ಲ ಏಟಾಗಿ ನನಗೆ ಇಷ್ಟು ಸ್ಟಿಚ್ ಹಾಕಿದರು ಅಂದರೆ ಅಯ್ಯೋ ನಾನು ಆವತ್ತಿಂದ ಹೆಲ್ಮೆಟ್ ಇಲ್ಲ ಅಂದರೆ ಮನೆಯಿಂದ ಆಚೆನೇ ಹೋಗಲ್ಲ ಹೆಲ್ಮೆಟ್ ಇರಲೇಬೇಕು ಹೆಲ್ಮೆಟ್ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಏನೋ ಒಂದು ನನ್ನದು ಲಕ್ ಏನೋ ಬಚಾವ್ ಆದೆ ಇಲ್ಲಾಂತಿದ್ದರೆ ಬಿದ್ದು ಫುಲ್ ಊಷ್ಟಾಗಿ ಬಿಟ್ಟಿರುವೆ ಅಯ್ಯೋ ಅದೆ ಹೇಳದು ದೊಡ್ಡವ್ರು ಮತ್ತು ಈ ಪೋಲಿಸೋರು ಪಾಪ ಯಾಕೆ ಅಷ್ಟೊಂದು ಬೇಡಿಕೋತಾರೆ ಅಂದರೆ ನಮ್ಮದೆಲ್ಲ ಇನ್ನೂ ಚಿಕ್ಕ ವಯಸ್ಸಲ್ಲ ನಾವು ಇನ್ನು ಮುಂದೇನು ನೋಡಬೇಕು ಫ್ಯೂಚರು ಯಾಕೆ ಹಿಂಗ್ ಮಾಡ್ಕೋತಿರ ಹಿಂಗೆ ನನ್ನ ಫ್ರೆಂಡು ಒಬ್ಬ ಪಾಪ ಸ್ಪಾಟ್ ಔಟ್ ಆಗೋದ ಕಣ್ಣು ಮುಂದೆಯೇ ಲಾರಿಗೆ ಗುದ್ಕೊಂಡು ಫುಲ್ ಸ್ಪೀಡಲ್ಲಿ ಮತ್ತು ಇನ್ನೊಂದು ಕುಡ್ದು ಗಾಡಿನೆಲ್ಲ ಓಡ್ಸ್ಬಾಡ್ದು ಕುಡಿದಾಗ ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇರೋಲ್ಲ ಇನ್ನು ಗಾಡಿನ ಹೇಗೆ ಕಂಟ್ರೋಲ್ ಮಾಡೋಕಾಗುತ್ತೆ ಹೇಳಿ ಕುಡಿದಾಗ ಗಾಡಿನ ಮುಟ್ಬಾಡ್ದು ಆಗಲಿಲ್ಲ ಅಂದರೆ ಆಟೋ ಇಲ್ಲ ಓಲಾ ಅಂತ ಮಾಡವ್ರೆ ಊಬರ್ ಅಂತ ಮಾಡಿ ಅವರೆ ರ್ಯಾಪಿಡೋ ಅಂತ ಮಾಡವರೆ ಬುಕ್ ಮಾಡ್ಕೊಂಡು ಸೇಫಾಗಿ ಮನೆಗೋಗಿ ಡ್ರಾಪ್ ಮಾಡ್ಸ್ಕೊಂಡು ಆಮೇಲೆ ಬೇಕಾದ್ರೆ ನಾಳೆ ಬೆಳಗ್ಗೆ ಬಂದು ನೀವು ಎಲ್ಲಿ ನಿಲ್ಸಿದ್ದೀರಾ ಅಲ್ಲಿಂದ ಎತ್ತಿಕೊ ಹೋಗ್ಬೋದಲ್ಲ ಅದ್ಬಿಟ್ಟಿ ನಾನು ರೈಡರು ಅದು ಇದು ಅಂತೆಲ್ಲ ಹೇಳ್ಕೊಂಡಿ ಈ ಹಾಳಾದ್ದಿದು ಮೋಟೋ ಜಿ ಪಿನೇ ಎಲ್ಲಾರನ್ನು ಹಾಳು ಮಾಡೋದು ಅದೇನೋ ಅವ್ರಿಗೆ ಗೇಮ್ ಅವ್ರವ್ರ ಸೇಫ್ಟಿ ಇಲ್ಲದೇ ಯಾರಾದ್ರು ಆಡ್ತಾರಾ ನೋಡಿ ಇಲ್ಲಿರೋರು ಸೇಫ್ಟಿ ಇಲ್ದೆ ಹಂಗೆ ಹಾಂ ಇದ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಇದ್ನೆಲ್ಲ ಗೌರ್ಮೆಂಟವರು ಅದಿಕ್ಕೇ ಸ್ಟ್ರಿಕ್ಟ್ ಮಾಡಿ ಇದು ಮಾಡಿದ್ದು ಆದರೂ ಕೇಳ್ತಾಯಿಲ್ಲ ಇವರು ಇವ್ರಿಗೆ ಇನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲ ಅದೇ ಬೈಕ್ಗಳಲ್ಲಿ ಇದ್ನೆಲ್ಲ ನಾವು ತಪ್ಪನ್ನ ಇದು ಮಾಡಿದರೆ ಸರಿ ಮಾಡಿಕೊಂಡ್ರೆ ಸರಿ ಮಾಡಿಸ್ಕೊಳಂಗೆ ಅದೆ ನಾವು ಎಲ್ಲೇ ಲಾಂಗ್ ಡ್ರೈವಿಗೋಗಂಗೆ ಇದ್ವಿ ಹೆಲ್ಮೆಟ್ ಹಾಕೊಂಡಿ ರೈಡಿಂಗ್ ಜಾಕೆಟ್ ಹಾಕೊಂಡಿ ಗ್ಲವ್ಸ್ ಹಾಕೊಂಡಿ ರೈಡಿಂಗ್ ಶೂಸ್ ಹಾಕ್ಕೊಂಡೆಲ್ಲ ಹೋಗ್ಬೇಕು ಮತ್ತು ರೋಡಲ್ಲಿ ಲೈನ್ ಹಾಕಿರ್ತಾರಲ್ಲ ಆ ಲೈನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಮಗೆ ಯಾವುದೇ ಥರ ಏನು ಇದಾಗೋಲ್ಲ ಅಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ ಈ ಈ ಲಿಮಿಟಲ್ಲಿಹಿಂಗೆ ಇಷ್ಟ್ರಲ್ಲಿ ಹೋಗ್ಬೇಕು ಈ ಸ್ಪೀಡಲ್ಲಿ ಹಂಪ್ಗಳೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಆದರು ಕೆಲ್ವರು ಕೇಳೋಲ್ಲ ಹಂಗೇ ಓಡಾಡ್ತಾರೆ ಅದರಿಂದ ಆ್ಯಕ್ಸಿಡೆಂಟು ಅದೆಲ್ಲ ಜಾಸ್ತಿಯಾಗ್ಬೋದು ಅದೇ ಹೆಲ್ಮೆಟ್ಟು ಮೇನ್ ಹೆಲ್ಮೆಟ್ಟು ಮತ್ತೆ ಜಾಕೆಟು ರೈಡಿಂಗ್ ಜಾಕೆಟು ರೈಡಿಂಗ್ ಗ್ಲವ್ಸ್ ರೈಡಿಂಗ್ ಶೂಸ್ ಅದೆಲ್ಲ ಆಕೊಂಡಿ ಓಡಿಸ್ಕೋ ಹೋದ್ರೆ ಎಲ್ಲ ನಮಗೂ ಸೇಫ್ಟಿ ಬೇರೆಯವ್ರಿಗೂ ಸೇಫ್ಟಿ ಯಾಕಂದರೆ ಅದರಿಂದ ನಾ ಕಷ್ಟಪಡೋರು ತುಂಬ ಜನಾ ಇರ್ತಾರೆ ಅದಕ್ಕೋಸ್ಕರ ಈ ಬೈಕರ್ಗಳು ಸಾಮಾನ್ಯವಾಗಿ ಮಾಡ್ತಾರೆ ತಪ್ಪುಗಳು ಯಾವ ರೀತಿ ಅಂದರೆ ಹೆಲ್ಮೆಟ್ ಹಾಕ್ಕೊಳ್ದೆ ಓಡಿಸೋದು ಲಾಂಗ್ ಡ್ರೈವಲ್ಲೆಲ್ಲ ಮತ್ತು ಓವರ್ ಸ್ಪೀಡ್ ಮಾಡೋದು ಹಂಪಲ್ಲೆಲ್ಲ ಎಗರಿಸೋದು ಮತ್ತು ವೀಲಿಂಗ್ ಹೊಡ್ಯೋದು ಹೆಲ್ಮೆಟ್ಗಳ್ ಹಾಕ್ಬೆಕ್ ಚನ್ನಾಗಿರೋದು ಹಾಕ್ಬೇಕು ಒಳ್ಳೆ ಕಂಪನಿದು ಯಾಕಂದರೆ ಕೆಲವು ಹೆಲ್ಮೆಟ್ಗಳ್ ಇರ್ತಾವೆ ಬಿದ್ದಿದ್ದ ತಕ್ಷಣೆ ಒಡೆದೋಗ್ತವೆ ಇನ್ನು ಕೆಲವು ಎಷ್ಟೇ ಸ್ಪೀಡಲ್ಲಿ ನೀವು ಬಿದ್ದರು ತಲೆಗೆ ಏನೂ ಏಟಾಗದೆ ಎಲ್ಲ ಸರಿಯಾಗಿ ಸೇಫ್ಟಿ ವಿತ್ ಎಲ್ಲ ಸೇಫ್ಟಿಗೆ ಮೆಝರ್ಮೆಂಟ್ಸ್ ಇರುತ್ತೆ

ನಾವು ಬಚಾವು ಇಲ್ಲಾಂದರೆ ಆ್ಯಕ್ಸಿಡೆಂಟಾಗಿ ತೀರೋಗೋದಂತು ಪಕ್ಕಾ ಅದಕ್ಕೋಸ್ಕರನೇ ನಮ್ಮ ಮೈಸೂರು ಪೋಲೀಸೋರು ತುಂಬ ಇದು ಆ್ಯಕ್ಷನ್ ತೊಗೊತವರೆ ಇವಾಗ ಎಲ್ಲೇ ಹೆಲ್ಮೆಟ್ ಇಲ್ಲ ಅಂದರು ಐನೂರು ಸಾವಿರ ಅಂತ ಫೈನ್ ಹಾಕೇ ಹಾಕ್ತಾರೆ ಡಿ ಎಲ್ ಇರಬೇಕು ಮೇನು ಎಷ್ಟೋ ಜನ ಡಿ ಎಲ್ ಇಲ್ಲದೇ ಗಾಡಿ ಓಡಿಸ್ತಾರೆ ಗಾಡಿ ಓಡ್ಸಕ್ಕೆ ಬರದೆ ತೊಗೊಂಡೋಗಿ ಗುದ್ದಿ ಆ್ಯಕ್ಸಿಡೆಂಟ್ ಮಾಡ್ಕೋತಾರೆ ಮತ್ತು ಮುಂದೆ ಎದುರುಗಡೆ ಇರೋ ಮನುಷ್ಯನಿಗು ಇಲ್ಲ ಕಾಲು ಹೋಗ್ಬೋದು ಇಲ್ಲ ಕೈ ಹೋಗ್ಬೋದು ಇಲ್ಲ ಜೀವಾನೇ ಹೋಗ್ಬಿಡ್ಬೋದು ಅದಕ್ಕೋಸ್ಕರ ಏಳ ಹೇಳದು ಎಲ್ಲರು ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕೊಂಡಿ ಓಡಾಡಿ ಬೇರೆ ಏನು ಇದು ಮಾಡ್ಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತು ಮಾಡ್ಲೇಬಾರ್ದು ಕುಡ್ದು ಗಾಡಿ ಓಡ್ಸ್ಬಾರ್ದು ಅದು ಒ ಅದೊಂದೆ ನಾವು ಮಾಡೋ ತಪ್ಪು ಯಾವಾಗಕು ಕುಡ್ದು ಗಾಡಿ ಓಡ್ಸ್ಬಾಡ್ದ್ ನಾವು ಕುಡ್ದು ಗಾಡಿ ಓಡಿಸಿದ್ರೆ ಅದು ನಮ್ಮ ಜೀವಕ್ಕೇ ಅಪಾಯ ಪಕ್ಕ ಸಾಯೋದಂತು ನಿಜ ಅದಕ್ಕೋಸ್ಕರ ಪೋಲೀಸರು ಎಲ್ಲ ಕಡೆ ದೊಡ್ಡ ದೊಡ್ದಾಗಿ ಬ್ಯಾನರ್ ಹಾಕಿರ್ತಾರೆ ನಾಟ್ ಡು ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಅದು ಕೆಲವರು ತಲೆಗೂ ಹಾಕೊಳಲ್ಲ ಅದರಿಂದ ಕುಡ್ದು ಹೋಗಿ ಗುದ್ದಿ ಸಾಯ್ತಿ ಬೇರೆ ಅವರು ಮನೆಯವರಿಗು ತುಂಬ ನೋವು ಕೊಡ್ತಾರೆ ಅದರಿಂದ ಅದೆ ಬೈಕರ್ಗಳು ಸಾಮಾನ್ಯವಾಗಿ ಮಾಡುವ ತಪ್ಪು ಅದು ನಾವು ಸ್ವಲ್ಪ ಇದು ಮಾಡಿಕೊಂಡ್ರೆ ಅದನ್ನ ಹೆಂಗೆ ತಪ್ಪಿಸ್ಬೋದು ಅಂದರೆ ಕುಡಿದಾಗ ಗಾಡಿನ ಓಡಿಸ್ಬೇಡಿ ನಿಲ್ಲಿಸಿ ಎಲ್ಲಾದರು ಸೇಫ್ ಜಾಗದಲ್ಲಿ ನಿಲ್ಲಿಸಿ ಓಲಾ ಊಬರ್ ಇಲ್ಲ ಟ್ಯಾಕ್ಸಿ ಮಾಡ್ಕೊಂಡು ಮನೆಗೋಗಿರಿ ಸೇಫಾಗಿ ಹೋಗ್ತಿರ ನಾಳೆ ಬೆಳಗ್ಗೆ ಬಂದು ಸೇಫಾಗಿ ಗಾಡಿ ಎತ್ಕೋಬೋದು ಮತ್ತು ನಮ್ಮ ಗೌರ್ಮೆಂಟು ಒಂದು ಸ್ವಲ್ಪ ಇನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಇದ್ರ ಮೇಲೆ ಇದು ತೊಗೊಂಡರೆ ನಾವು ಒಂದು ಸ್ವಲ್ಪ ಹೆಂಗೋ ತಡೀಬೋದು ಅಂತ ನನ್ನ ಪ್ರಕಾರ ಚೆನ್ನಾಗಿ ಇದ್ದರೆ ನಾವು ಗಾಡಿನ ಬೇಕಾದ್ರೆ ದಿನಾ ಓಡಡಿಸ್ಬೋದು ಗಾ ನಾವೇ ಚೆನ್ನಾಗಿಲ್ಲ ಅಂದರೆ ಗಾಡಿ ಇದ್ದರು ಏನು ಪ್ರಯೋಜನ ಓಡಿಸ್ಬೇಕು ಗಾಡಿನ ಚೆನ್ನಾಗಿ ಸ್ಪೀಡಾಗಲಲ್ಲ ಓಡ್ದ್ಸಿ ಓಡ್ಸ್ಬಾರ್ದು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಇವಾಗ ಟ್ರಾಫಿಕ್ ಸಿಗ್ನಲ್ನ ಜಂಪ್ ಮಾಡೋದು ಹೆಲ್ಮೆಟ್ ಹಾಕೊಳ್ದೆ ಓಡಾಡೋದು ಟ್ರಾಫಿಕ್ ಸಿಗ್ನಲ್ನ ಜಂಪ್ ಮಾಡ್ತಾನೆ ಯಾರಾದರು ಸಡನ್ನಾಗಿ ಗಾಡಿ ಬಂದರೆ ಏನಾಗುತ್ತೆ ಸತ್ತೋಯ್ತಾರೆ ತಾನೇ ಅದು ನೀವು ತಿಳ್ಕೋಬೇಕು ಒಂದು ಸ್ವಲ್ಪ ನೀ ಅದನ್ನ ತಿಳ್ಕೊಂಡು ಒಂದು ಸ್ವಲ್ಪ ನಾವು ಇದು ಮಾಡ್ಕೊಂಡು ಓಡಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಏನೋ ಮಾ ಜೀವ ಉಳಿಬೋದು ಎಷ್ಟೋ ಮತ್ತೆ ಇದು ಇದು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಲೇಬೇಕು ಯಾಕಂದರೆ ಟ್ರಾಫಿಕ್ ರೂಲ್ಸ್ ಮಾಡಿರೋದೆ ಅದನ್ನ ಫಾಲೋ ಮಾಡೋಕ್ಕೆ ಟ್ರಾಫಿಕ್ ರೂಲ್ಸ್ನ ಪಾಲಿಸಕ್ಕಾಗಲ್ಲ ಅಂದರೆ ಗಾಡಿನೇ ಎತ್ತಬೇಡಿ ನೀವು ಬಸ್ಸಲ್ಲಿ ಓಡಾಡಬೇಕು ಹಂಗ ಹಂಗಾಗು ಹಂಗಾಗ್ಬುಡುತ್ತೆ ಮುಂದಕ್ಕೆ ಅದಕ್ಕೋಸ್ಕರನೇ ಹೇಳ್ತಾಯಿರೋದು ದಯವಿಟ್ಟು ಕಡ್ಡಾಯವಾಗಿ ನಾ ಟ್ರಾಫಿಕ್ ರೂಲ್ಸು ಹೆಲ್ಮೆಟ್ಟು ರೈಡಿಂಗ್ ಗ್ಲವ್ಸು ರೈಡಿಂಗ್ ಶೂಸು ರೈಡಿಂಗ್ ಜಾಕೆಟ್ಸು ಸ್ಪೀಡ್ ಲಿಮಿಟಲ್ಲಿರಲಿ ಸ್ಪೀಡ್ ಆಗಿ ಹೋಗ್ರಿ ಎಲ್ಲಾದರು ಹೈವೇ ಆ ಕಡೆ ಸೈಡ್ ಹೋಗ್ಬೇಕು ಈ ಗಲ್ಲಿ ಮನೆ ಹತ್ರ ಗಲ್ಲಿಗಳತ್ರ ಸ್ಕೂಲ್ಗಳತ್ರ ಕಾಲೇಜ್ಗಳತ್ರ ಹಂಗಲ್ಲ ಮಾಡಿದ್ರೆ ತಪ್ಪು ಆಗುತ್ತೆ ಅದು ನಿಮಗು ತೊಂದ್ರೆ ಆಪೊನೆಂಟ್ ಅವ್ರಿಗು ತೊಂದ್ರೇನೆ ಅದು ಈ ಅಟ್ಲಿ ಇಲ್ಲಾಂದರೆ ನಿಮಗ್ ಏಟು ಆಗ್ಬೋದು ಇಲ್ಲ ಪಾಪ ಎದುರುಗಡೆ ಇರೋ ಅಮಾಯಕ್ರುಗೆ ಏಟಾಗ್ಬೋದು ಅದಕ್ಕೋಸ್ಕರನೇ ಪೋಲೀಸೋರು ತುಂಬ ಇವಾಗ ಸ್ಟ್ರಿಕ್ಟಾಗಿರೋದು ಸ್ವಲ್ಪ ನೀವು ಇದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಜೀವದ್ ಮೇಲೆ ಬೆಲೆ ಕೊಟ್ಟು ನಾ ನಿಮ್ಮ ಜೀವದ್ ಮೇಲೆ ಆಸೆ ಇಟ್ಕೊಂಡು ಬೆಲೆ ಕೊಟ್ಕೊಂಡು ಓಡಾಡಿದ್ರೆ ಸ್ವಲ್ಪ ಆದಷ್ಟು ಆ್ಯಕ್ಸಿಡೆಂಟ್ಗಳು ಕಮ್ಮಿಯಾಗುತ್ತೆ ಮತ್ತು ಈ ರೋಡಲ್ಲಿ ಲೈನ್ಗುಳು ಹಾಕಿರ್ತಾರಲ್ಲ ಇವಾಗ ಲಾಂಗ್ ಡ್ರೈವ್ಗೆಲ್ಲ ಹೋದಾಗ ಹೆಲ್ಮೆಟ್ ಹಾಕೊಳಿ ರೈಡಿಂಗ್ ಜಾಕೆಟ್ ಹಾಕೊಳಿ ರೈಡಿಂಗ್ ಶೂಸ್ ಹಾಕೊಳಿ ರೈಡಿಂಗ್ ಗ್ಲವ್ಸ್ ಹಾಕೊಳಿ ಸ್ಪೀಡ್ ಲಿಮಿಟ್ ಕಮ್ಮಿಲಿರ್ರಿ ಮತ್ತು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಅಲ್ಲಿ ಬೋರ್ಡ್ಗಳ್ ಹಾಕಿರ್ತಾರಲ್ಲ ಆ ಸ್ಪೀಡ್ ಲಿಮಿಟ್ ಇಷ್ಟ್ರಲ್ಲಿ ಹೋಗ್ಬೇಕು ಹಂಪುಗಳ್ ಇದೆ ನೋಡ್ಕೊಂಡು ಹೋಗಿ ಅಂತ ನೀವು ಯಾವುದೋ ಜೋಶಲ್ಲಿ ಹೋಗ್ತಿರ ಅದು ನೀವು ರೋಡ್ ಲೈನ್ನ ನೋಡ್ಕೊಂಡು ಹೋಗ್ಬೇಕು ಎಲ್ಲಿ ಟರ್ನಿಂಗ್ ಸಿಗುತ್ತೆ ಗೊತ್ತಾಗುತ್ತೆ ನೀವು ಎ ತಡ ನೋಡಿಕೊಂಡೆ ಹಂಗೇ ಸ್ಪೀಡಾಗೋಗಿ ಗುದ್ಕೊಂಡು ಜೀವ ಕಳ್ಸ್ಕೊಂಡಿ ಹೀಗೇ ನನ್ನ ಫ್ರೆಂಡು ಮತ್ತು ಅವನ ಫ್ರೆಂಡ್ ಒಬ್ಬಳು ಮಡಿಕೇರಿಯಿಂದ ಬರಬೇಕಾರೆ ಇದೇ ರೀತಿಯಾಯಿತು ಫುಲ್ಲು ಸ್ಪೀಡಲ್ಲಿ ಬರ್ತಾ ಆ ಗಾಡಿನ ಓಡ್ಸ್ಕೊಂಡು ಬಂದು ನಿಂತಿರೋಲ್ ಕಂಟ್ರೋಲ್ ಮಾಡೋಕ್ಕಾಗ್ದೇ ನಿಂತಿರೋ ಲಾರಿಗೋಗಿ ಗುದ್ದಿ ಅಯ್ಯೋ ಸ್ಪಾಟ್ ಔಟು ಇಬ್ಬರು ಅವ್ರ ಮುಖಗುಳ್ ನೋಡೋಕ್ಕಾಗ್ದೇ ನಾನು ಆವತ್ತಿಂದ ಬುದ್ಧಿ ಕಲಿತೆ ಚೆನ್ನಾಗಿ ಇರಬೇಕು ಅಂದರೆ ನಾನು ಏನಾ ನನ್ನ ಸೇಫ್ಟಿ ನಂದಿದು ನನ್ನ ಸೇಫ್ಟಿ ಏನೈತೆ ನಾನು ನೋಡ್ಕೋಬೇಕು ಯಾಕಂದರೆ ಕೆಲುವ್ರಿಗೆ ಒಬ್ಬರು ಮಕ್ಕಳಿರ್ತಾರೆ ಆ ಮಗುನೇ ಹೋಗ್ಬಿಟ್ರೆ ಅವರಿಗೆ ಯಾವ ರೀತಿ ಆಗುತ್ತೆ ಅದಕ್ಕೋಸ್ಕರ ಈ ಟ್ರಾಫಿಕ್ ರೂಲ್ಸು ಎಲ್ಲಾ ಒಂದು ಸ್ವಲ್ಪ ನೀವು ಫಾಲೋ ಮಾಡಿ ದಯವಿಟ್ಟು